ನನಗೆ ಚಿಕ್ಕವನಿದ್ದಾಗಿಂದ ಬೈಕ್ಸ್ ಅಂದರೆ ತುಂಬ ಇಷ್ಟ ನಾನು ದೊಡ್ಡವ್ನು ಆದ ಮೇಲೆ ಆ ಬೈಕ್ ತೊಗೊಳ್ಬೇಕು ಈ ಬೈಕ್ ತೊಂಬೇಕು ಅಂತ ತುಂಬ ಆಸೆಗಳು ಇಟ್ಟುಕೊಂಡಿದ್ದೆ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ಫಸ್ಟು ಬೈಕ್ ತೊಗೊಂಡೆ ನಾನು ಬೈಕ್ ತೊಗೊಂಡ ಮೇಲೆ ತುಂಬ ಪ್ಲೇಸಸ್ಗಳಿಗೆ ಸುತ್ತಾಡಿದ್ದೀನಿ ಬೈಕಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ಸು ಕೇರಳ ಆಂಧ್ರ ತಮಿಳ್ ನಾಡು ಇಲ್ಲೆಲ್ಲ ತುಂಬ ಸುತ್ತಾಡಿದ್ದೀನಿ ಫ್ರೆಂಡ್ಸ್ ಜೊತೆಗೂ ಹೋಗಿದ್ದೀನಿ ಒಬ್ನೇ ಹೋಗಿದ್ದೀನಿ ನನ್ನದು ಫಸ್ಟು ಬೈಕಲ್ಲಿ ನಾನು ಫಸ್ಟ್ ಎಲ್ಲಿಗೆ ಹೋಗಿದ್ದೆ ಅಂತಂತಂದರೆ ನಾನು ಧರ್ಮಸ್ಥಳಕ್ಕೆ ಬೈಕ್ ರೈಡು ಒಬ್ಬನೇ ಹೋಗಿದ್ದೆ ಅಲ್ಲಿ ವೆಸ್ಟರ್ನ್ ಗಾಟ್ಸೆಲ್ಲ ಅಲ್ಲಿ ಫಸ್ಟು ಶಿರಾಡಿ ಗಾಟ್ ಮೇಲೆ ಹೋಗಿ ವಾಪಸ್ ನಾನು ಚಾರ್ಮಾಡಿ ಗಾಟ್ ಮೇಲೆ ಬಂದಿದ್ದೆ ಅದು ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಇಲ್ಲೆಲ್ಲ ಬೈಕ್ ರೈಡ್ ಮಾಡೋಕ್ಕೆ ಮತ್ತು ನನ್ನದು ಒಂದು ಡ್ರೀಮ್ ಬೈಕ್ ಬಂದುಬಿಟ್ಟು ನಾನು ಟಿಯಂಪ್ ಟೈಗರ್ ತಗಂಬೇಕು ಅಂತ ಭಾಳ ಆಸೆ ಇದೆ ಮತ್ತು ಆ ಬೈಕಲ್ಲಿ ನಾನು ಲೇಹ್ ಲಡಾಕ್ ರೈಡ್ ಮಾಡಬೇಕು ಅಂತ ತುಂಬ ದಿವ್ಸಗಳಿಂದ ಕನಸು ಕಂಡಿದ್ದೀನಿ ಸೊ ನೋಡಬೇಕು ಅಷ್ಟೇ